ಹಲೋ ಯಾರು

ಹಾಂ ಹೌದುರೀ ಹೇಳಿರಿ ಮೇಡಮ್ ಏನಾಬೇಕಾಗಿತ್ತು ಓಹ್ ಹೌದಾ ಹೌದಾ ಮೇಡಮ್ ನಮ್ಮಲ್ಲಿ ಇಡ್ಲಿ ದೋಸೆ ಪಲಾವ್ ಪುಳಿಯೋಗ್ರೆ ಇನ್ನೂ ಹಲವಾರು ತಿಂಡಿಗಳಿದಾವೆ ಮೇಡಮ್

ಮೇಡಮ್ ಅದು ಒಂದು ಪಿಲೇಟ್ ಬಂದುಬಿಟ್ಟು ಫಿಫ್ಟಿ ರುಪೀಸ್ ಐವತ್ತು ರೂಪಾಯಿ ಮೇಡಮ್ ಮೇಡಮ್ ಚಿತ್ರಾನ್ನ ಅದು ಫಾರ್ಟಿ ಫೈವ್ ಮೇಡಮ್ ನಲ್ವತ್ತೈದು ರೂ ಮೇಡಮ್ ಮೇಡಮ್ ಇಡ್ಲಿ ಮೂವತ್ತು ರೂಪಾಯಿ ಮೇಡಮ್ ಮೇಡಮ್ ಅದು ಅರುವತ್ತು ರೂಪಾಯಿ ಮೇಡಮ್ ಹ್ಞೂಂ ಮೇಡಮ್ ಮಧ್ಯಾಹ್ನ ಊಟ ಇದೆ ಮೇಡಮ್ ಏನು ಬೇಕು ಮೇಡಮ್ ಹೌದಾ ಮೇಡಮ್ ಮಧ್ಯಾಹ್ನ ಒಂದು ಹನ್ನೆರಡು ಗಂಟೆ ಮ್ಯಾಲೆ ಸಿಗುತ್ತೆ ಮೇಡಮ್ ಅದು ಹ್ಞೂಂ ಮೇಡಮ್ ಹೌದಾ ಮೇಡಮ್ ಹ್ಞೂಂ ಮೇಡಮ್ ಹ್ಞೂಂ ಮೇಡಮ್ ಹ್ಞೂಂ ಮೇಡಮ್ ಮೇಡಮ್ ಎಷ್ಟು ಗಂಟೆ ಎಷ್ಟು ಗಂಟೆಯಿಂದ ಬೇಕು ಮೇಡಮ್ ಆಂ ಹೌದಾ ಮೇಡಮ್ ಟ್ರೈ ಮಾಡ್ತೀವಿ ಮೇಡಮ್ ಸರಿ ಮೇಡಮ್ ಹ್ಞೂಂ ಆಯ್ತು ಮೇಡಮ್ ಕೊಡ್ತೀವಿ ಹ್ಞೂಂ ಮೇಡಮ್ ಹಾಂ ಆಯಿತು ಮೇಡಮ್ ಈಗ ಎಲ್ಲ ಲೆಕ್ಕ ಹಾಕ್ಕೊಂಡು ಹೇಳ್ತೀವಿ ತಾಳಿರಿ ಮೇಡಮ್ ಎಲ್ಲ ಮೇಡಮ್ ಎಷ್ಟು ಒಂದು ಗಂಟೆಗೆ ಬೇಕೇನು ಮೇಡಮ್ ನಿಮಗೆ ಊಟ ಹೌದಾ ಹ್ಞೂಂ ಸರಿ ಮೇಡಮ್ ಲೊಕೇಶನ್ ಕಳಿಸಿರಿ ಮೇಡಮ್ ನಾವು ತೊಗೊಂಡ್ ಬಂದು ಕೊಡ್ತೀವಿ ಮೇಡಮ್ ಹ್ಞೂಂ ಸರಿ ತ್ಯಾಂಕ್ ಯೂ ಮೇಡಮ್